ನಾನು ತುಂಬ ಕರ್ನಾಟಕದಲ್ಲಿ ತುಂಬ ಸ್ಥಳಗಳಲ್ಲಿ ಬೈಕಲ್ಲಿ ಹೋಗಿದಿನಿ ಆಲ್ಮೋಸ್ಟು ಸಕ್ಲೇಶಪುರ ಟೂರಿಸ್ಟ್ ಒಂದು ಪ್ಲೇಸು ನಾನು ಧರ್ಮಸ್ಥಳ ಸುಬ್ರಹ್ಮಣ್ಯ ಮಂಗಳೂರು ಮತ್ತು ಬಿಸಿಲೆ ಘಾಟ್ ಹಿಂಗೆ ತುಂಬ ಸ್ಥಳಗಳಲ್ಲಿ ಬೈಕ್ ರೈಡ್ ಮಾಡಿದ್ದೀನಿ ಇವಾಗ ನೆಕ್ಶ್ಟು ನಾನು ಮುರುಡೇಶ್ವರ ಹೋಗ್ಬೇಕು ಅಂತ ಇದ್ದೀನಿ ಅಲ್ಲಿ ಟೂರಿಸ್ಟ್ ಪ್ಲೇಸು ಚೆನ್ನಾಗಿದೆ ಬೀಚು ಎಲ್ಲ ಚೆನ್ನಾಗಿದೆ ಅದಕ್ಕೆ ನಾನು ಮುರುಡೇಶ್ವರ ಹೋಗ್ಬೇಕು ಅಂತ ಇದ್ದೀನಿ ಅದಾದ ತಕ್ಷಣ ನೆಕ್ಸ್ಟು ಮುರುಡೇಶ್ವರ ಆದಮೇಲೆ ನೆಕ್ಸ್ಟು ಇಲ್ಲೇ ನಮ್ಮ ಹಾಸನದಲ್ಲೇ ಸೀಗೆಗುಡ್ಡ ಅಂತ ಇದೆ ಅಲ್ಲಿಗೆ ಹೋಗ್ಬೇಕು ಅಂತ ಇದ್ದೀನಿ ಅದಾದ ತಕ್ಷಣ ನೆಕ್ಸ್ಟು ಕೊಡಗು ಜಿ ಕೊಡಗು ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯ ಅಲ್ಲಿ ಹೊಸ್ತಾಗಿ ಗ್ಲಾಸ್ ಬ್ರಿಡ್ಜ ಇದೆ ಅಲ್ಲಿಗೆ ಬೈಕಲ್ಲಿ ಹೋಗ್ಬೇಕು ಅಂತ ಇದ್ದೀನಿ ಅದಾದ ತಕ್ಷಣ ನೆಕ್ಸ್ಟು ಮತ್ತು ಕುಶಾಲನಗರದ ಹತ್ರ ಮೈಸೂರು ಜಿಲ್ಲೆಯಲ್ಲಿರೋ ಇದು ಎಂತದಪ್ಪ ಅಂದರೆ ಇದು ಗೋಲ್ಡನ್ ಟೆಂಪಲ್ ಅಂತ ಇದೆ ಅಲ್ಲಿಗೂ ಬೈಕಲ್ಲಿ ಹೋಗ್ಬೇಕು ಅಂತ ಇದ್ದೀನಿ ಮತ್ತು ನಾನು ಬೈಕಲ್ಲೇ ಮೈಸೂರಿಗೂ ಹೋಗಿದಿನಿ ಮೈಸೂರ್ಗೆ ಹೋಗಿ ದಸರಾ ನೋಡ್ಕೊಂಡು ಅದಾದ ಮೇಲೆ ಪ್ಯಾಲೇಸು ಪ್ಯಾಲೆಸ್ ಎಲ್ಲ ನೋಡ್ಕೊಂಡು ಝೂ ಗಾರ್ಡ್ ನೋಡ್ಕೊಂಡು ಬಂದಿದ್ದೀನಿ ಅದಾದ ತಕ್ಷಣ ನೆಕ್ಸ್ಟು ಬೆಂಗಳೂರಿಗೆ ಬೈಕ್ ರೈಡಲ್ಲಿ ಹೋಗ್ಬೇಕು ಅಂತ ಇದ್ದೀನಿ ಬೆಂಗ್ಳೂರು ಅಂದರೆ ರಿಲೇಷನ್ ಮನೆಗೆ ಬೈಕಲ್ಲಿ ಹೋಗ್ಬೇಕು ಅಂತ ಒಂದು ಆಸೆ ಅಷ್ಟೇ ಅದಾತೇ ಅದಾದರೆ ಮತ್ತು ನಾ ಚಿಕ್ಮಗ್ಳೂರ್ ಹೋಗ್ಬೇಕು ಚಿಕ್ಮಗ್ಳೂರಲ್ಲಿ ಆಲ್ಮೋಷ್ಟು ಪು ಮುಳ್ಳಯ್ಯನ ಗಿರಿ ಬೆಟ್ಟ ಇದೆ ಅಲ್ಲಿಗೆ ಫ್ರೆಂಡ್ಸ್ಗಳ ಜೊತೆ ಬೈಕಲ್ಲಿ ಹೋಗ್ಬೇಕು ಅಂತ ಇದ್ದೀನಿ ಮುರುಡೇಶ್ವರನೂ ಮುರುಡೇಶ್ವರ ಎಲ್ಲ ಹೇಳಿದಿನ್ ಆಗಲೇ ಅದಾದ ತಕ್ಷಣ ನೆಕ್ಸ್ಟು ಅದಾದ ತಕ್ಷಣ ಇನ್ನು ಮಂಗಳೂರಲ್ಲಿ ಬೀಚ್ ಕಡಿಗೆ ಹೋಗ್ಬೇಕು ಅದು ಫ್ರೆಂಡ್ಸ್ಗಳ ಜೊತೆ ಹೋಗ್ಬೇಕು ಅಂತ ಒಂದಿಷ್ಟು ಬೀಚ್ ಕಡಿಗೆ ಎಲ್ಲವೂ ಅದಾದ ಮೇಲೆ ಮತ್ತು ಮಂಗಳೂರಲ್ಲೇ ಒಂದು ಕಟೀಲು ಅಂತ ದೇವಸ್ಥಾನ ಇದೆ ಅಲ್ಲಿಗೂ ಬೈಕಲ್ಲಿ ಹೋಗ್ಬೇಕು ಮತ್ತು ಇನ್ನು ನಮ್ಮ ಸುತ್ತಮುತ್ತ ಎಲ್ಲ ಕಡೆಯೂ ಜಾಸ್ತಿ ಬೈಕನ್ನ ಯೂಸ್ ಮಾಡೋದು ನಾವು ಬೈಕಲ್ಲೇ ಹೋಗೋದು ಮತ್ತು ಇನ್ನು ಇನ್ನು ಅದರ್ ಡಿಸ್ಟಿಕ್ ಅಂದರೆ ಬೇರೆ ಕಡೆ ಡಿಸ್ಟಿಕಲ್ಲೂ ಸ್ವಲ್ಪ ಪ್ಲೇಸ್ಗಳಿಗೆ ಹೋಗ್ಬೇಕು ಅಂತ ಇದ್ದೀವಿ ಫ್ರೆಂಡ್ಸ್ಗಳು ಪ್ಲ್ಯಾನಿಂಗ್ ಆಗಿದೆ ಯಾವಾಗಲೋ ಒಂದು ಸಲ ಹೋಗಿ ಬರಬೇಕು ಅದರ್ ಡಿಸ್ಟಿಕ್ಗಳಿಗೆ ಮತ್ತು ಅದಾದ ನಮ್ಮ ಆಲ್ಮೋಸ್ಟು ನಮ್ಮ ಡಿಸ್ಟಿಕಲ್ಲಿರೋ ಇದು ಟೂರಿಸ್ಟ್ ಪ್ಲೇಸ್ಗಳೆಲ್ಲನೂ ಬೈಕಲ್ಲೇ ಹೋಗ್ ನೋಡಿದ್ದೀವಿ ಫ್ರೆಂಡ್ಸ್ಗಳು ಒಂದು ನಾಲ್ಕು ಐದು ಜನ ಫ್ರೆಂಡ್ಸ್ಗಳು ಹೋಗಿ ನೋಡಿದ್ದೀವಿ ಈಗ ನೆಕ್ಷ್ಟು ಮತ್ತು ಬೇರೆ ಡಿಸ್ಟಿಕಲ್ಲಿ ನೋಡ್ಕಂಡು ಬರಬೇಕು ಅಂತ ಇದ್ದೀನಿ ಮತ್ತು ಲಡಾಖ್ ಅಂತ ಇದೆ ಅಲ್ಲಿಗೆ ಒಂದು ಸಲ ಬೈಕಲ್ಲೇ ಹೋಗ್ಬೇಕು ಅಂತಲೂ ಇದೆ ಒಂದು ಸಲ ಹೋಗ್ ಬರ್ತೀವಿ ಫ್ರೆಂಡ್ಸ್ಗಳು ಎಲ್ರೂ ಲಡಾಖಿಗೆ ಹೋಗ್ ಬರ್ತೀವಿ ಇವಾಗ ಮತ್ತು ಅದಾದ ತಕ್ಷಣ ಅದೇ ಬೈಕ್ ರೈಡಿಂಗ್ ಅಂದರೆ ತುಂಬ ಇಷ್ಟ ನನಗೆ ಮತ್ತು ಆಲ್ಮೋಷ್ಟು ಈಗ ಇಲ್ಲೇ ಚನ್ನರಾಯ್ಪಟ್ನ ನಿಯರ್ ಇರೋ ಶ್ರವಣ ಬೆಳಗೊಳ ಅಲ್ಲಿಗೆ ಒಂದು ಸಲ ಬೈಕಲ್ಲಿ ಹೋಗ್ ಬರಬೇಕು ಅಂತ ಇದ್ದೀನಿ ಮತ್ತು ಅದಾದ ಮೇಲೆ ಯಾವುದು ಅಂದರೆ ಚನ್ನರಾಯ್ಪಟ್ನ ಆದಮೇಲೆ ನೆಕ್ಸ್ಟು ಇಲ್ಲೇ ನಮ್ಮ ಸುತ್ತಮುತ್ತ ದಿ ಡಿಸ್ಟ್ರಿಕ್ಗಳಲ್ಲಿರೋ ಊ ಬೈಕಲ್ಲಿ ರೈಡಿಂಗ್ ಹೋಗ್ಬೇಕು ಅಂತ ಮತ್ತು ಸಿಗಂದೂರು ಅಲ್ಲಿಗೂ ಬೈಕಲ್ಲಿ ಹೋಗ್ಬೇಕು ಅಂತ ಆಸೆ ಫ್ರೆಂಡ್ಸ್ಗಳ ಜೊತೆ ಅದಾದ ಮೇಲೆ ಸಿಗಂದೂರು ಮತ್ತು ಇನ್ನು ನಮ್ಮ ನಮ್ಮ ಸೈಡು ಇನ್ನು ಚಿಕ್ಮಗ್ಳೂರು ಆ ಕಡೆ ಎಲ್ಲ ಆಯಿತು ಅದಾದ ತಕ್ಷಣ ನೆಕ್ಷ್ಟು ಮತ್ತು ಬೇರೆ ಕಡೆ ಅಂದರೆ ಮಡಿಕೇರಿ ಆಯಿತು ಮತ್ತು ನೆಕ್ಷ್ಟು ಬೈಕಲ್ಲಿ ಹೋಗ್ಬೇಕು ಅಂತ ಇರೋದು ನೆಕ್ಸ್ಟ್ ಇನ್ನು ಯಾವ ಯಾವ ಪ್ಲೇಸು ಅಂದರೆ ಇಲ್ಲೇ ಹಾಸನಿಂದ ಮುಂದೆ ಅಂದರೆ ಹಾಸನ್ ಎಲ್ಲ ಆಲ್ಮೋಷ್ಟ್ ಎಲ್ಲ ಮುಗಿದಿದೆ ಇನ್ನು ನಮ್ಮ ಸಕ್ಲೇಶ್ಪುರ್ದ ಹತ್ರ ಅಕ್ಕಪಕ್ಕ ಪ್ಲೇಸ್ಗಳಲ್ಲಿ ಬೈಕಲ್ಲಿ ರೈಡಿಂಗ್ ಹೋಗ್ಬೇಕು ಅಂತ ಇದ್ದೀನಿ ನೆಕ್ಸ್ಟು ಇನ್ನು ಅದಾದ ಮೇಲೆ ಬೆಂಗಳೂರಲ್ಲಿ ಸ್ವಲ್ಪ ಪ್ಲೇಸ್ಗಳಿದಾವೆ ಆ ಪ್ಲೇಸ್ಗಳನ್ನೂ ನೋಡಬೇಕು ಅಂತ ಒಂದು ಆಸೆ ಇನ್ನು ಅಪ್ಪು ಪುನೀತ್ ರಾಜ್ಕುಮಾರ್ ಅವರು ಸಮಾಧಿ ಅಲ್ಲಿಗೆಲ್ಲ ಬೈಕಲ್ಲೇ ಹೋಗ್ಬೇಕು ನಾನು ಅಂತ ಇದ್ದೀನಿ ಒಂದು ಸಲ ಫ್ರೆಂಡ್ಸ್ ನಾವೆಲ್ಲಾರೂ ಹೋಗ್ತಿವಿ ಟ್ರಿಪ್ಪು ಹೋದಾಗ ಒಂದು ನಾಲ್ಕು ಜನ ಫ್ರೆಂಡ್ಸ್ಗಳು ಬೈಕಲ್ಲಿ ಹೋಗ್ತಿವಿ ಅಂದ್ರೆ ನನಿಗೆ ತುಂಬ ಇಷ್ಟ ಬೈಕ್ ರೈಡಿಂಗು ಅದಕ್ಕೋಸ್ಕರ ಬೈಕಲ್ಲಿ ಹೋಗ್ಬೇಕು ಅಂತ ಇದ್ದೀನಿ